ಹಲೋ ನಾನು ಅನಿತ ಅಂತ ಮಾತ್ನಾಡೋದು ನೀವು ಗಣಪತಿ ಅಲ್ವಾ ನಿಮಗೆ ಯಾರದ್ದಾದ್ರೂ ಡೆಕೊರೇಶನ್ ಅವ್ರದ್ದು ಗುರುತುಂಟಾ ಹೌದು ಅದು ಒಂದು ನನ್ನದು ಮಗಂಗೆ ಮದುವೆ ಹಾಗೇ ನಿಮಗೆ ಯಾರದ್ದು ಹೌದೂ ನಿಮಗೆ ಯಾರದ್ದಾದರು ಪರಿಚಯ ಉಂಟ ಹುಡಿಗೀ ಇಲ್ಲೇ ಹತ್ತಿರ ಆಂ ಹಾಂ ಹೌದು ಡೇಟೆಲ್ಲ ಫಿಕ್ಸಾಗಿದೆ ನಿಮ್ಮದು ಹಾಲ್ ಹತ್ತಿರ ಮಾತನಾಡ್ತೀರಾ ಹೌದು ನೀವು ಅವ್ರ ಹತ್ತಿರ ರೇಟೆಲ್ಲ ಕೇಳಿ ಎಷ್ಟೂಂತ ಹಾಂ ಆಂ ಸರಿ

ಅದು ಎಲ್ಲಿ ಹೌದಾ ಅದು ಎಲ್ಲಿ ಇಲ್ಲಿ ಹತ್ರದಲ್ಲಿ ಇಲ್ವಾ ಹುಡಿಗ ಇಲ್ಲಿ ಕುಂಜೂರು ಅಲ್ಲ ಅಲ್ಲ ಉಡುಪಿದಲ್ಲ ಇಲ್ಲ ಬೇಡ ಅಷ್ಟು ದೂರ ಬೇಡ ಇಲ್ಲೇ ಹತ್ತಿರದಲ್ಲೇ ನೋಡಿ ಆಂ ಅಲ್ಲೆ ನೋಡಿ ಆಯ್ತು ಆಯ್ತು ಆಯ್ತು ಆಂ ಅದೇ ಆಗ್ಬೋದಾ

ಆಯ್ತು ಆಯ್ತು

ಆಯ್ತು ಆಯಿತು ಡೆಕೊರೇಶನ್ನೆಲ್ಲ ನಾನು ಮಾಡಿಸ್ತೆ ಡೆಕೊರೇಶನ್ನೆಲ್ಲ ನಮ್ಮ ಹುಡುಗರು ಮಾಡ್ತಾರೆ ಹ್ಞೂ ಹ್ಞೂ ಹ್ಞೂ ಆಯ್ತು ಆಯ್ತು ಆಯ್ತು ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು